ಹಲೋ ಹಾಂ ಹೇಳಿ ನಮಸ್ತೆ ಹಾಂ ಔದಾ ಹ್ಞೂ ಏನು ಕ್ವಾಲಿಫಿಕೇಶನ್ ನಿಮ್ಮದು

ಹೌದಾ

ಸೆಕೆಂಡ್ ಇಯರಿಗಾ ಹಾಂ ಈಗ ಸೆಕೆಂಡ್ ಇಯರಾ ನೀವು ಫಸ್ಟ್ ಇಯರ್ದು ಆಗಿದೆಯಾ ಓಕೆ ಓಕೆ ಓಕೆ ಎಷ್ಟು ಫಸ್ಟ್ ಇಯರಿಗೆ ಎಷ್ಟು ಬಂದಿತ್ತು ಮ್ಯಾಮ್

ಸೆವೆಂಟಿ ಟು ತೌಸಂಡಾ ಹಾಂ ಹಾಂ ಓಕೆ ಓಕೆ ಓಕೆ ಹಾಗಾದರೆ ಎಜುಕೇಷನ್ ಲೋನು ಈ ಥರ ಇದು ಯಾವಾಗ ಯಾವಾಗ ಬೇಕು ನಿಮಗೆ ಡೇಟ್ ಕೊಟ್ಟಿದ್ದಾರ

ಹಾಂ ಹಾಂ ಹಾಂ ಹೌದಾ ಲ್ಯಾಬ್ ಮುಗ್ದಿದೆಯಾ ಲ್ಯಾಬ್ ಎಕ್ಸಾಮ್ ಮುಗ್ದಿದೆಯಾ

ಹಾಂ ಹಾಂ ಓಕೆ ಓಕೆ ಹಾಂ ಆಯಿತು ಮಾಡಿಸೋಣ ತಗೊಳ್ಳಿ ಲೋನ್ ತಗೋ ಬೇಕಾದ್ರೆ ನಾವು ನಮ್ಮ ಸೀನಿಯರ್ ಮ್ಯಾನೇಜರಿಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟು ಮತ್ತು ಯಾವಾಗ ರಿಕವರಿ ಮಾಡಬೇಕು ನೀವು ಅಂತ ಗೊತ್ತಾಗುತ್ತೆ ನಿಮ್ಮ ಎಜುಕೇಶನ್ನು ಯಾವಾಗ ಕಂಪ್ಲೀಟ್ ಆಗುತ್ತೋ ಅವಾಗ ಒನ್ ಇಯರ್ ಆದಮೇಲೆ ನಿಮಗೇ ಬರುತ್ತೆ ಅವೆಲ್ಲ ಓಕೆ ತ್ಯಾಂಕ್ ಯು ನಮ್ಮ ಆಫೀಸಿಗೆ ಬಂದು ವಿಸಿಟ್ ಮಾಡಿ ಮೇಡಮ್ ಓಕೆ ಓಕೆ